ಐದು ಸಪ್ಟಂಬರ್ ಎರಡು ಸಾವಿರದ ಮೂರು ಆರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಮೂರು ಆಗಸ್ಟ್ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಸಪ್ಟಂಬರ್ ಎರಡು ಸಾವಿರದ ಎಂಟು ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ಮೂರು